ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೆಯ್ನಾಗಿ ಅಚರಿಸುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಒಂದು ದತ್ತ ಜಯಂತಿ ದಡ್ದ್ ದತ್ತ ಜಯಂತಿ ಮತ್ತು ದೀಪಾವಳಿ ಹಬ್ಬ ಗೌರಿ ಗಣೇಶ ಹಬ್ಬ ಯುಗಾದಿ ಹಬ್ಬ ಇವೆಲ್ಲಗಳನ್ನ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಮತ್ತು ದಸರಾ ಹಬ್ಬವನ್ನು ಆಚರಿಸ್ತಾರೆ ಇವೆಲ್ಲವೂ ಕಾಲಕ್ರಮೇಣ ಅವುಗಳಿಗೆ ಹೊಂದುವಂಥ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ